ನಮ್ಮ ಜಿಲ್ಲೆಯಲ್ಲಿರುವ ಕೆಲವು ಪ್ರಾರ್ಥನಾ ಸ್ಥಳಗಳೆಂದರೆ ದೇವಾಲಯಗಳು ಮಸೀದಿಗಳು ಚರ್ಚ್ಗಳು ಮತ್ತು ಇನ್ನೂ ಮುಂತಾದ ಸ್ಥಳಗಳಿವೆ ಇನ್ನು ಹಬ್ಬ ಹರಿದಿನಗಳ ಸಂಪ್ರದಾಯಗಳು ಹೇಳಬೇಕು ಅಂತಂದರೆ ಈದ್ ಮಿಲಾದ್ ಈದ್ ಮಿಲಾದ್ ಅನ್ನೋದು ಮುಸ್ಲಿಮ್ಸರು ಆಚರಿಸುವಂಥ ಹಬ್ಬ ಇದನ್ನು ಎಲ್ಲರೂ ಸಹ ಆಚರಿಸಲ್ಲ ಅವ್ರಿಗೆ ಅವ್ರದೇ ಆದಂತಹ ಕ್ಯಾಸ್ಟವ್ರಿಗೆ ಅವ್ರದೇ ಆದಂಥ ಹಬ್ಬ ಹರಿದಿನಗಳು ತುಂಬ ಮುಖ್ಯ ಆಗಿರ್ತವೆ ಈದ್ ಮಿಲಾದನ್ನು ಅವ್ ಈದ್ ಮಿಲಾದನ್ನು ಅವರು ಸೆಪ್ಟೆಂಬರ್ ತಿಂಗಳಲ್ಲಿ ಆಚರಣೆ ಮಾಡ್ತಾರೆ ಅದು ಅವ್ರಿಗೆ ಪ್ರಮುಖ ಹಬ್ಬ ಆಗಿರತ್ತೆ ಅವ್ರಿಗೆ ಯಾವ ಹಬ್ಬದ ದಿನ ಯಾವ ರೀತಿ ಇರಬೇಕು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದು ಮುಸ್ಲೀಮರು ಅವರು ಅದನ್ನು ಆಚರಣೆ ಮಾಡ್ತಾ ಹೋಗ್ತಾರೆ ಇನ್ನು ದೀಪಾವಳಿ ದೀಪಾವಳಿ ಅನ್ನೋದು ಹಿಂದೂಗಳ ಹಬ್ಬವಾಗಿದೆ ಇದನ್ನು ಲಂಬಾಣಿಸು ತುಂಬ ಅಂದರೆ ನಾವೀವಾಗ ಯುಗಾದಿ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತಿವೋ ಆ ಲಂಬಾಣಿಸವರು ದೀಪಾವಳಿ ಹಬ್ಬನ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ದೀಪಾವಳಿ ಹಬ್ಬದ ಟೈಮ್ಗಳಲ್ಲಿ ಮನೆಗೆ ಪೇಂಟ್ ಬಳಿಯೋದಾಗಿರ್ಬೋದು ಎಲ್ಲರಿಗೂ ಬಟ್ಟೆಗಳು ತಗಳದಾಗಿರ್ಬೋದು ಇನ್ನು ಮುಂತಾದವುಗಳನ್ನೆಲ್ಲ ತ ಇದು ಮಾಡ್ಕೊಂಡು ಅವರು ಆ ಹಬ್ಬನ ಆಚರಣೆ ಮಾಡ್ತಾ ಹೋಗ್ತಾರೆ ಇನ್ನು ದೀಪಾವಳಿ ಹಬ್ಬಕ್ಕೆ ಕಜ್ಜಾಯ ಮಾಡ ಕಜ್ಜಾಯ ಕಜ್ ಕಜ್ಜಾಯ ದೀಪಾವಳಿ ಹಬ್ಬದ ಸ್ಪೆಷಲ್ ಅಂದರೆ ಕಜ್ಜಾಯ ಕಜ್ಜಾಯ ಮಾಡ್ತಾರೆ ಅದಕ್ಕೆ ಅದನ್ನು ಎಲ್ಲರಿಗೂ ಕೊಡೋದಾಗಿರ್ಬೋದು ಅವರೇ ಸೇವ್ಸೋದಾಗಿರ್ಬೋದು ಎಲ್ಲ ಮಾಡ್ತಾರೆ ಇನ್ನು ಪಟಾಕಿ ಹಚ್ಚೋದಾಗಿರ್ಬೋದು ಎಷ್ಟೋ ಜನ ಮನೆಯಲ್ಲಿ ಪಟಾಕಿ ಹಚ್ಚೋದಿಂದ ಎಷ್ಟೋ ಮಕ್ಕಳನ್ನ ಕಳ್ಕಂಡಿರ್ತಾರೆ ಅಂತಲೇ ಹೇಳ್ಬೋದು ಕಣ್ಣು ಕಳ್ಕಣೋದಾಗಿರ್ಬೋದು ಕಿವಿ ಕೈ ಕಾಲು ಇದನ್ನೆಲ್ಲ ಸಹ ದೀಪಾವಳಿ ಹಬ್ಬದ ಟೈಮಲ್ಲಿ ಇದೆಲ್ಲಾ ಅಡಚಣೆಗಳು ಸಹ ಆಗ್ತಾ ಹೋಗ್ತವೆ ದೀಪಾವಳಿಯ ಫೆಸ್ಟಿವಲ್ಸಲ್ಲಿ ಮನೆಯ ಸುತ್ತಲೂ ಮನೆಯ ದಿಂಡಿನಮೇಲೆಲ್ಲ ದೀಪ ದೀಪಗಳನ್ನ ಇಕ್ಕಿ ದೀಪಗಳನ್ನ ಹಚ್ಚಿ ದೀಪಗಳಿಂದ ಅಲಂಕಾರ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಮನೆಯ ಮನೆಯೆಲ್ಲ ಮತ್ತು ಅದರ ಟೈಮಲ್ಲಿ ಪಟಾಕಿ ಹಚ್ಚೋದಾಗಿರ್ಬೋದು ಹಳ್ಳಿ ಮರ ಆಗಿರ್ಬೋದು ಸುರುಸುರುಬತ್ತಿ ಆಗಿರ್ಬೋದು ಇವನ್ನೆಲ್ಲ ಸಹ ಹಚ್ಚತಾ ಹೋಗ್ತಾರೆ ಆ ಹಬ್ಬದ ದಿನ ಹಚ್ಚಿ ಆಚರಣೆನ ಮಾಡ್ತಾ ಹೋಗ್ತಾರೆ ಇನ್ನೂ ಕ್ರಿಸ್ಮಸ್ ಕ್ರಿಸ್ಮಸ್ ಅನ್ನೋದು ಕ್ರಿಶ್ಚಿಯನ್ನರ ಹಬ್ಬವಾಗಿದೆ ಈ ಕ್ರಿಸ್ಮಸ್ ಹಬ್ಬವನ್ನು ಅವರು ಡಿಸೆಂಬರ್ ತಿಂಗಳಲ್ಲಿ ಮಾಡ್ತಾರೆ ಮನೆ ಮೇಲೆ ಒಂದು ಹೀಗೆ ಶ್ಟಾರ್ ಸಿಂಬಲನ್ನಾಕಂಡಿರ್ತಾರೆ ಆ ಹಬ್ಬದ ಟೈಮಲ್ಲಿ ಅದು ನೋಡೋಕ್ಕೆ ಅವ್ರದು ತುಂಬ ಚೆನ್ನಾಗಿ ಕಾಣಿಸತ್ತೆ ನಮಗೆಲ್ಲ ಅವರು ಆ ಹಬ್ಬದ ಟೈಮಲ್ಲಿ ರೆಡಿಯಾಗಿ ಅವ್ರದೇ ಆದಂತಹ ಪ್ರಾರ್ಥನೆ ಜಪ ಅಂಥವನ್ನೆಲ್ಲ ಹೇಳ್ಕಂತ ಹೋಗ್ತಾರೆ ಅದು ಇದನ್ನು ಹೆಚ್ಚಾಗಿ ಕ ಕ್ರಿಶ್ಚಿಯನ್ಸರು ಆಚರಣೆ ಮಾಡ್ತಾರೆ ಇದರಿಂದ ಅವ್ರಿಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಆರೋಗ್ಯ ದೊರಿತಾ ಹೋಗುತ್ತೆ ಅವರು ಯೇಸುನಾ ಅತಿ ಹೆಚ್ಚಾಗಿ ನಂಬಿರ್ತಾರೆ ನಾವು ನಮ್ಮ ಹಿಂದೂಗಳು ದೇವ್ರನ್ನ ಯಾವ ರೀತಿ ನಂಬ್ತಿವೋ ಕ್ರಿಶ್ಚಿಯನ್ಸರು ಸಹ ಯೇಸುನ ಅತಿಯಾಗಿ ನಂಬ್ತಾ ಹೋಗ್ತಾರೆ ಆ ಯೇಸುವಿನ ಅವ್ ಯೇಸುವಿನ ಬೋಧನೆಗಳಾಗಿರ್ಬೋದು ಬೋಧನೆಗಳನ್ನೆಲ್ಲ ಅನುಸರಿಸಬೇಕು ಆದರೆ ಕೆಲವೊಬ್ಬರು ಅನುಸರಿಸ್ತಾರೆ ಆದರೆ ಅನುಸರಿಸಲ್ಲ ನಮ್ಮ ಹಿಂದೂಗಳು ಯಾವುದೇ ದೇವರನ್ನ ಕಂಡರೂ ಸಹ ಕೈ ಮುಗ್ಯೋಂತ ಪದ್ದತಿಯನ್ನು ಹೊಂದಿರ್ತಾರೆ ಅವರೂ ಅದನ್ನೇ ಮಾಡ್ತಾ ಹೋಗ್ತಾರೆ ಮತ್ತೆ ಇದು ಸಂ ಇದು ಸಾಂಸ್ಕೃತಿಕವಾಗಿ ಅವರು ನೆಡ್ಸ್ಕಂಬಂದಿರುವಂತಹ ಹಬ್ಬ ಆಗಿದೆ ಅವರಿಗೆ ಯಾವ ರೀತಿ ಬೇಕಾ ಆಚರಣೆಗಳನ್ನಾಗಿರ್ಬೋದು ಆಚರಣೆಗಳನ್ನು ಮಾಡ್ಕಂತ ಹೋಗ್ತಾರೆ ಇನ್ನು ದೀಪಾವಳಿ ದೀಪಾವಳಿಯೂ ಅಷ್ಟೇ ಇದು ಸಂಪ್ರ ಸಂಪ್ರದಾಯ ಹಬ್ಬವಾಗಿದೆ ಅಂದರೆ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡಲ್ಲ ಅಂದರೂ ಮನೆಯಲ್ಲಿ ದೀಪ ಹಚ್ಚಿ ಅವತ್ತಿನ ಕಾಲದಲ್ಲಿ ದೇವ್ರಿಗೆ ಪೂಜೆ ಮಾಡಿ ಆ ಹಬ್ಬವನ್ನು ಸಹ ಆಚರಣೆ ಮಾಡ್ತಾ ಹೋಗ್ತಾರೆ